ನಮ್ಮನೆಲಿ ನಾವು ಅಜ್ಜಿ ತಾತನ ಮನೇಲಿ ಬೆಳೆದಿದು ನಮ್ಮಮ್ಮ ನಮಪ್ಪ ನಮಜ್ಜಿ ತಾತ ನಾನು ನನ್ನಕ್ಕ ಇಷ್ಟೇ ನಮ್ಮನೆಲಿದ್ದಿದ್ದಿದ್ದು ನಮಪ್ಪ ನಮ್ಮ ಜೊತೆ ಹೆಚ್ಚು ಸಮಯ ಇರಲಿಲ್ಲ ಬೇಗ ಸತ್ತೋದ್ರು ನಾನು ನಮ್ಮಕ್ಕ ಹೇಗೆ ಅಂದರೆ ನನ್ಗೂ ನಮಕ್ಕಂಗೂ ಒಂದೇ ಹೋಲಿಕೆ ಅಲ್ಲ ನಮ್ಮಕ್ಕ ಚಿಕ್ಕ ವಯಸ್ಸಿಂದ ತುಂಬ ಗುಂಡಗೆ ತುಂಬ ದಪ್ಪಗೆ ತುಂಬ ಚೆನ್ನಾಗಿದ್ದಳು ಅವ್ಳ ಗುಣವೂ ಅಷ್ಟೇ ಹೇಗೆ ಅಂದರೆ ಅವ್ಳ ಕೈಲಿ ಇಲ್ಲ ಅಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡುವಂಥ ಗುಣ ಇದೆ ಅವಳಿಗೆ ಅವಳೊಂಥರ ಎಲ್ಲರೂ ಜೊತೆ ಖುಷಿಯಾಗಿರ್ತಾಳೆ ಅವ್ಳ ಮನ್ಸಲ್ಲಿ ತುಂಬ ನೋವಿರುತ್ತೆ ಆದರೆ ಅವ್ಳು ಯಾರಿಗೂ ತೋರ್ಸ್ಕೊಳ್ಳೋದಿಲ್ಲ ತುಂಬ ಖುಷಿಯಾಗಿರ್ತಾಳೆ ಚಿಕ್ಕ ವಯಸಲ್ಲೂ ಹೇಗೆ ಅಂದರೆ ನಮ್ಮನೇಲಿರೋದಕ್ಕಿಂತ ಹೆಚ್ಚಾಗಿ ಅವಳು ಅಕ್ಕ ಪಕ್ಕದ ಮನೇವ್ರು ಮನೇಲೆ ಹೆಚ್ಚು ಬೆಳೆದಿದ್ದು ನಮ್ಮಜ್ಜಿ ತಾತ ಅವ್ಳನ್ನ ಹೇಗೆ ಬೆಳೆದರು ಅಂದರೆ ಒಂದು ನಿಮಿಷ ನೆಲದ ಮೇಲೆ ಬಿಡ್ತಾಯಿರ್ಲಿಲ್ಲ ಹೆಚ್ಚು ಅವರು ಯಾವಾಗ್ಲೂ ಎತ್ಕೊಂಡೇ ಅವ್ಳನ್ನ ಓಡಾಡಿಸಿ ಬೆಳೆಸಿದ್ರು ಅವ್ಳನ್ನ ಒಂದು ನಿಮ್ಷ ಎಲ್ಲಿಯೂ ಅವ್ಳನ್ನ ಕೆಳಗೆ ಬಿಡ್ದಂತೆ ತುಂಬ ಖುಷಿಯಾಗಿ ನೋಡಿಕೊಂಡ್ರು ಅವ್ಳನ್ನ ನಮ್ಮಮ್ಮ ಸಂತೆಗೆ ಹೋಗ್ತಾ ಇದ್ದರು ವ್ಯಾಪಾರ ಮಾಡ್ತಾ ಇದ್ದರು ನಾವು ಹೆಚ್ಚು ಬೆಳೆದಿದ್ದು ನಮ್ಮಜ್ಜಿ ತಾತನ ಜೊತೆಯೇ ಆದರೆ ನಮ್ಮಕ್ಕ ಹೆಚ್ಚು ಬೆಳೆದಿದ್ದು ನಮ್ಮಜ್ಜಿ ತಾತನ ಜೊತೆ ನಾನು ಬೆಳೆಯೋಕೆ ಆಗಲಿಲ್ಲ ಏಕೆಂದರೆ ನಾನು ನಮ್ಮಮ್ಮನ ಜೊತೆ ಇರಲೇ ಬೇಕಾಗಿರೋ ಸಂದರ್ಭ ಬಂತು ಹಾಗಾಗಿ ನಮ್ಮಮ್ಮನ ಜೊತೆ ಹೊರಟೋಗ್ಬಿಡುವೆ ಸಂತೆಗೆ ನಾನು ಹೆಚ್ಚು ಬೆಳೆದಿದ್ದೆ ಸಂತೆಲಿ ಹೊರಗಡೆ ಜನ್ರನ್ನ ನೋಡಿಕೊಂಡು ನನಗೆ ಕಷ್ಟ ಅನ್ನೋದು ತುಂಬ ಏನು ಅನ್ನೋದು ಗೊತ್ತಿದೆ ಹತ್ತತ್ತು ಪೈಸೆಗೂ ನಮ್ಮಮ್ಮ ತುಂಬ ಕಷ್ಟ ಪಡೋರು ನಮ್ಮಕ್ಕಂಗೆ ಅಷ್ಟೊಂದು ಏನು ಜಾ ಇದಿರಲಿಲ್ಲ ಅವ್ಳು ಆರಾಮಾಗಿ ಮನೆಯಲ್ಲಿರೋಳು ನಾನು ಸಂತೆಗೆ ಹೋಗ್ಬೇಕಿತ್ತು ಸಂತೆಲಿ ನಮ್ಮಮ್ಮನ ಜೊತೆ ಇರ್ಬೇ ಬೆಲ್ಲ ಒಂದು ಪಿಂಡಿ ಎತ್ಕೊಂಡು ಬಂದರೆ ಹತ್ತು ಪೈಸೆ ಕೊಡೋರು ನಮ್ಮಮ್ಮ ನಮ್ಮಕ್ಕ ಆ ಥರ ಏನು ಸಂತೆಗೆಲ್ಲ ಬಂದು ಬೆಲ್ಲ ಒತ್ತಿ ನಮ್ಮ ಥರ ಎಲ್ಲ ಏನು ಮಾಡ್ಲಿಲ್ಲವ್ಳು ಆರಾಮಾಗಿ ಮನೆಯಲ್ಲಿರೋಳು ಅಡುಗೆ ಮಾಡೋಳು ಸ್ಕೂ ಕಾಲೇಜಿಗೆ ಹೋಗೋಳು ಹೋದೋಳು ಬರೋಳು ಆ ಥರ ಇದ್ದಳು ನಾನು ಯಾವ ಥರ ಇದೆ ಅಂದರೆ ಸಂತೆಗೆ ಅಮ್ಮನ ಜೊತೆ ಹೋಗಲೇ ಬೇಕಾಗಿತ್ತು ಹೋಗುವೆ ಬೆಲ್ಲ ತಗೊಂಡು ಬರೋದು ಗಳಗಳನ್ನ ಹೊತ್ಕೊಂಡು ಬರೋದು ಅರ್ಧರ್ಧ ಕಿಲೋಮೀಟ್ರ್ ಆಗಿರೋದು ಮನೆಗೂ ಸಂತೆಗೂ ಅಲ್ಲಿಂದ ಹೊತ್ಕೊಂಡು ಬರಬೇಕಾಗಿತ್ತು ಅವ್ರ ಜೊತೆ ಇರಬೇಕಾಗಿತ್ತು ಮಳೆ ಬಂದರೆ ಬೆಲ್ಲದ ಮೇಲೆಲ್ಲ ಕವರ್ಗಳನ್ನ ಮುಚ್ಚಬೇಕು ನಮ್ಮ ತಾತನ ಜೊತೆ ಹೊರ್ಟೋಗ್ಬಿಡು ಓಟ್ಲಿಗೆ ತಾತನ ಜೊತೆ ಒಂದು ದೋಸೆ ಕೊಡಿಸ್ಕೊಂಡು ಒಂದು ಪೂರಿ ಕೊಡಿಸ್ಕೊಂಡು ತಿಂದ್ಕೊಂಡ್ಬರುವೆ ನಮ್ಮಕ್ಕಂಗೆ ಈ ಅದೃಷ್ಟ ಇರಲಿಲ್ಲ ಅವ್ಳು ಹೇಗೆಂದರೆ ಅವ್ಳು ಕೂತಿರೋ ಕಡೆಯೇ ಎಲ್ಲ ಬರೋದು ಆದರೆ ನಾವು ದುಡಿ ಬೇಕಾಗಿತ್ತು ಇನ್ನೊಬ್ರ ಹತ್ರ ನಾವು ತಗೊಳ್ಬೇಕಾಗಿತ್ತು ಈ ಥರ ಇತ್ತು ನಮ್ಮ ಜೀವನ ಹೀಗೆ ನಮ್ಮಕ್ಕ ತಂಗಿರ್ದೂ ಮದುವೆ ಆಗೋವರೆಗೂ ಒಂದು ರೀತಿ ಬೇರೆ ಥರನೇ ಇತ್ತು ಜೀವನ ಆದ್ರೂ ಖುಷಿಯಾಗೆ ಇದ್ವಿ ಅಪ್ಪ ಅಮ್ಮ ಮನೆ ಅಂದ್ಮೇಲೆ ಒಂಥರ ಖುಷಿ ಇದ್ದೇ ಇರುತ್ತೆ ನಮ್ಮಕ್ಕ ಹಾಗೆ ನಮ್ಮನೇಲಿ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಜೀವನವನ್ನ ಮಾಡ್ತಾಯಿದ್ಲು ನೋಡೋಕ್ಕೂ ಅಷ್ಟೇ ಅವ್ಳನ್ನ ನನಗೂ ನಮ್ಮಕ್ಕಂಗೂ ನಾನು ನಮ್ಮಕ್ಕಂತ ಅನ್ನಿಸೋದೆಯಿಲ್ಲ ಅವ್ಳಿಗೂ ನನಗೂ ಒಂಚೂರು ಹೋಲಿಕೆ ಇರೋದಿಲ್ಲ ಆ ಥರ ಇದ್ದಳು ಅವಳು ತುಂಬ ಬೆಳ್ಳಗಿದ್ದಾಳೆ ನಾನು ತುಂಬ ಕಪ್ಪಿದ್ದೀನಿ ನಾನು ನಮಪ್ಪನ ಥರ ಅವಳು ನಮ್ಮಮ್ಮಬ ಥರ ನೋಡೋಕೆ ತುಂಬ ವ್ಯತ್ಯಾಸಗಳಿದ್ದರು ಆದ್ರೂ ಏನೋ ಒಂಥರ ಗುರ್ತಿಡಿಯೋಕೆ ಆಗೋಲ್ಲ ನಾನು ನಮ್ಮಕ್ಕ ಅಕ್ಕ ತಂಗಿರು ಅಂದರೆ ಯಾರೂ ಒಪ್ಕೊಳ್ಳೋದೆಯಿಲ್ಲ ಯಾಕೆಂದರೆ ನಾನು ತುಂಬ ಸಣ್ಣ ಇದ್ದೆ ಅವ್ಳು ತುಂಬ ದಪ್ಪ ಇದ್ದಳು ಹೀಗೆ ಅವಳಿಗೆ ಮದುವೆ ಆಗೋದಿಕ್ಕೆ ಇಷ್ಟ ಇರಲಿಲ್ಲ ಒಂದು ಡಿಸಿಷನ್ ಕೂಡ ನಮ್ಮಕ್ಕಂಗೆ ತಗೊಳ್ಳೋಕೆ ಯಾರೂ ಬಿಡಲಿಲ್ಲ ಲೈಫ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮಕ್ಕ ಮದುವೆ ಅನ್ನೋ ಜೀವನದಲ್ಲಿ ಎಡವಿ ಬಿಟ್ಳು ಮದುವೆ ಆಗ್ಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು ಅಣ್ಣಂದಿರೆಲ್ಲ ಮದುವೆ ಆಗು ನಾವು ಇರ್ತೀವಿ ಅಂದ್ರು ಈವತ್ತು ನಮ್ಮಕ್ಕನ ಲೈಫ್ ಚೆನ್ನಾಗಿಲ್ಲ ಮದುವೆ ಆದ್ಮೇಲೆ ಈಗ ಯಾರೂ ಬಂದು ಅಣ್ಣಂದ್ರು ಯಾರೋ ಕೇಳೋಲ್ಲ ಅದಕ್ಕೆ ನಮ್ಮಕ್ಕ ಆವತ್ತು ಯೋಚನೆ ಮಾಡಬೇಕಾಯ್ತು ಅನ್ನೋದೊಂದು ಇದೆ ಆದರೆ ಈವತ್ತು ನಮ್ಮಮ್ಮ ಡಿಸಿಷನ್ ತಗೊಂಡು ನನಗಡ ಮದುವೆ ಮಾಡಿದರು ಅವತ್ತು ನಮ್ಮಮ್ಮನ ತಗೊಳ್ಳೋ ಡಿಷಿ ಆವತ್ತು ನಮ್ಮಮ್ಮ ನಮ್ಮಕ್ಕಂಗೆ ಮದುವೆ ಮಾಡೋದಕ್ಕೆ ಯಾರು ನಮ್ಮಮ್ಮನಿಗೆ ಒಂದು ಈ ಥರ ಮದುವೆ ಮಾಡು ಅಂತೆಲ್ಲ ಹೇಳಿಲ್ಲ ಅವರಿಷ್ಟ ಅವ್ರ ಮದುವೆ ಮಾಡಿದರು ಅಜ್ಜಿ ತಾತನದು ಒಪ್ಪಿಗೆ ಬೇಕಿತ್ತು ಅಷ್ಟೇ ಅವ್ರು ಒಪ್ಪಿಕೊಂಡ್ರು ಮದುವೆ ಮಾಡಿದರು ಆದರೆ ನಮ್ಮಮ್ಮ ನನ್ನ ಮದುವೆ ಮಾಡ್ಬೇಕಾದ್ರೆ ಆ ಥರ ಎಲ್ಲ ಆತುರ ಪಡಲಿಲ್ಲ ಒಂದಷ್ಟು ಕಡೆ ವಿಚಾರಿಸಿ ನನ್ನ ಮಗ್ಳನ್ನ ಚೆನ್ನಾಗಿ ನೋಡ್ಕೊಳ್ತಾರಾ ಎಲ್ಲ ಮಾಡಿ ಹಾಗೀಗಂದ್ರೆ ಆಗ ನಮ್ಮಮ್ಮನದೇ ಒಂದು ಆಡಳಿತ ನಡಿತಾ ಇತ್ತು ಹಾಗಾಗಿ ವಿಚಾರಿಸಿ ನನ್ನ ಮದುವೆ ಮಾಡಿದರು ಈಗಲೂ ಅಷ್ಟೇ ನಮ್ಮನೆಲಿ ಗಂಡ ಹೆಂಡತಿ ಅಂದ್ಮೇಲೆ ಸ್ವಲ್ಪ ಜಗಳ ಇರುತ್ತೆ ಕೋಪ ಮಾಡ್ಕೊಳ್ತೀವಿ ಚೆನ್ನಾಗಿದ್ವಿ ನಮ್ಮಕ್ಕ ಹೇಗೆ ಚಿಕ್ಕ ವಯಸಲ್ಲಿ ತುಂಬ ಖುಷಿಯಾಗಿ ನೆಮ್ದಿಯಾಗಿ ಜೀವನ ಮಾಡಿದಳೋ ಆದರೆ ಅದನ್ನು ಮದುವೆ ಆದ್ಮೇಲೆ ಅವಳು ಅತ್ತೆ ಮನೆಗೆ ಹೋದ್ಮೇಲೆ ಮಾಡೋಕೆ ಆಗಲಿಲ್ಲ ಅದೊಂದು ನನಗೂ ನಮ್ಮಕ್ಕನಿಗೂ ಇರೋ ವ್ಯತ್ಯಾಸ ನಾನು ಬಂದು ಮನೆಲಿ ಅತ್ತೆ ಇರಲಿಲ್ಲ ಮಾವ ಮಾತ್ರ ಇದ್ದರು ಮಾವ ಗಂಡ ಮೈದ ನಾನು ಬೆಳೆದಿದ್ದೆಲ್ಲ ಹೆಣ್ಣು ಮಕ್ಳು ಮನೆಲಿರೊ ಮನೆಯಲ್ಲಿ ಆದರೆ ಸಡನ್ನಾಗಿ ಬರೀ ಗಂಡಸರೇ ಇರೋ ಮನೆಗೆ ತಂದಾಕಿಬಿಟ್ರು ಆವಾಗೊಂಥರ ಹಿಂಸೆ ಆಗೋದು ನನಗೆ ಏನೆಂದರೆ ಹೆಣ್ಮಕ್ಳು ಮನೆಲೆಂದ್ರೆ ಹೆಂಗೆ ಬೇಕಾದ್ರೂ ಇರ್ಬೋದಿತ್ತು ಆದರೆ ಗಂಡು ಮಕ್ಳಿರೊ ಮನೆಲಿ ಅಷ್ಟು ಬೇಕಾಬಿಟ್ಟಿ ಒಡೆಕ್ ಓಡಾಡೋಕೆ ಆಗೋದಿಲ್ಲ ಅದೊಂಥರ ಮುಜುಗರ ಅನ್ನಿಸೋದು ಸ್ವಲ್ಪ ದಿನ ಕಷ್ಟ ಆಗೋದು ಒಂದು ಅಡುಗೆ ಮಾಡೋಕೆ ಬರ್ತಿರಲಿಲ್ಲ ನನಗೆ ನನ್ನ ಗಂಡ ಎಲ್ಲ ಪ್ರತಿಯೊಂದನ್ನು ಹೇಳಿಕೊಟ್ರು ನಮ್ಮಕ್ಕನಿಗೆ ಹೇಗೆ ಅಂದರೆ ನಮ್ಮಕ್ಕನೂ ಅಷ್ಟೆ ಅತ್ತೆ ಮನೆಯಲ್ಲಿ ಸ್ವಲ್ಪ ದಿನ ಚೆನ್ನಾಗೇ ಇದ್ದರು ನಮ್ಮಕ್ಕ ಯಾವುದೇ ತೊಂದರೆ ಇಲ್ಲದೇ ಗಂಡ ನೋಡ್ಕೊಳ್ಳದೇಯಿದ್ರು ನಮ್ಮಕ್ಕ ತಾನೇ ಕೆಲಸಕ್ಕೋಗಿ ಮನೆ ಸಂಪಾದನೆ ಮಾಡಿ ಮನೆಗೂ ಕೊಟ್ಟು ಅಮ್ಮನ್ನ ನಮ್ಮನ್ನು ನೋಡಿಕೊಂಡು ಎಲ್ಲ ಚೆನ್ನಾಗೆ ನಡಿತಾಯಿತ್ತು ಒಂದು ಮಗು ಆಯಿತು ಆ ಮಗುನ ಉಳ್ಸ್ಕೊಳ್ಳೋಕ್ಕೆ ಆಗಲಿಲ್ಲ ನಮ್ಮಕ್ಕನ ಕೈಲಿ ದೇವರು ಬೇಗ ಕರ್ಕೊಂಡ್ಬಿಟ್ಟ ಆ ಮಗುನ ಆ ಮಗುಗೋಸ್ಕರ ಅವಳು ಹದಿನೈದು ವರ್ಷ ಆದ್ಮೇಲೆ ಮಗು ಆಗಿತ್ತು ನಮ್ಮಕ್ಕನಿಗೆ ಆ ಮಗು ಉಳಿಲಿಲ್ಲ ಒಂಥರಾ ಬೇಜರಾಗಿ ಹೋಯ್ತು ಆ ಮಗುನೂ ಕೂಡ ದೇವರು ಅಂಗವಿಕಲವಾಗಿ ಕೊಟ್ಬಿಟ್ಟ ಕೊಟ್ಟರು ನಮ್ಮಕ್ಕ ಯಾವತ್ತೂ ನಿಷ್ಠುರ ಮಾಡಿಲ್ಲ ನಾನೆಷ್ಟೋ ಸಲ ಆ ಮಗುಗೆ ಹೊಡೆದಿದ್ದೀನಿ ಅಂದರೆ ನಮ್ಮಕ್ಕ ಯಾವತ್ತೂ ಆ ಮಗುನ ಭೇದ ಭಾವ ಮಾಡದೇ ತುಂಬ ಚೆನ್ನಾಗಿ ನೋಡ್ಕೊಂಡ್ಳು ಆ ಮಗುನ ನಾಲ್ಕು ವರ್ಷ ಇತ್ತು ನಮ್ಮಕ್ಕನ ಜೊತೆ ಸತ್ತೋಯಿತು ನ ನಮ್ಮಕ್ಕನ ಮಗು ಆದಮೇಲೆ ನನಗೆ ಮಗು ಆಗಿದ್ದು ನಮ್ಮಮ್ಮ ನಮ್ಮಕ್ಕನ ಬಾಣಂತನ ಮಾಡಿದ್ಮೇಲೆ ನನ್ನ ಬಾಣಂತನನೂ ಸಹ ಹಾಗೆ ಮಾಡಿದ್ರು ನನ್ನ ನನ್ನ ಮಗನಿಗೂ ಅವ್ಳ ಮಗ್ಳಿಗೂ ಒಂದು ವರೆ ವರ್ಷ ಡಿಫ್ರೆನ್ಸಿದೆ ಅವ್ಳಿಗೆ ನಾಲ್ಕು ವರ್ಷ ಅಂದರೆ ನನ್ನ ಮಗ ಎರಡು ವರ್ಷ ಇದ್ದ ತುಂಬ ಚೆನ್ನಾಗೇಯಿತ್ತು ನನ್ನ ಜೊತೆಯೇ ಬಿಡೋಳು ನೋಡ್ಕೊಳ್ತಾಯಿದ್ವಿ ಎಲ್ಲ ಮಾಡ್ತಿದ್ವಿ ಆದ್ರೂ ಏನೋ ಗೊತ್ತಿಲ್ಲ ಇದ್ದಕಿದ್ದಂತೆ ಪಾಪು ಸತ್ತೋಯಿತು ಒಂಥರಾ ಮನವಿಲ್ಲೆ ಚಿಹ್ನೆದಲ್ಲಿದ್ದೀನಿ ನಮ್ಮಕ್ಕ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾಳೆ ಏನು ಗೊತ್ತೇಯಿಲ್ಲ ನಮ್ಮಕ್ಕನಿಗೆ ಮಗು ಆಗೋದರಲ್ಲಿ ಎಡವ್ಬಿಟ್ಳು ನಂಗೂ ಅವ್ಳಿಗೂ ಅದರಲ್ಲಿ ತುಂಬ ವ್ಯತ್ಯಾಸಗಳಾಗೋಯಿತು ಮದುವೆ ಆಗೋದರಲ್ಲಿ ಜೀವನ ನಡೆಸೋದ್ರಲ್ಲೂ ಅಷ್ಟೇ ತುಂಬ ವ್ಯತ್ಯಾಸಗಳಿದೆ ಹೀಗೆ ನೋಡ್ತಾ ಹೋದರೆ ಹಲವಾರು ವ್ಯತ್ಯಾಸಗಳಿದೆ ಆದ್ರೂ ನಮ್ಮಕ್ಕ ಚಿಕ್ಕ ವಯಸಲ್ಲಿ ಎಷ್ಟು ನೆಮ್ಮದಿ ಖುಷಿಲಿದ್ರೊ ಆ ನೆಮ್ಮದಿ ಖುಷಿ ಮದುವೆ ಆದ್ಮೇಲೆ ಸಿಗಲಿಲ್ಲ ನಾನು ನಾನಿರೋ ಮನೆಲಿ ನಾನು ಎಷ್ಟೋ ಪಕ್ಷ ನಮ್ಮ ಗಂಡನ ಜೊತೆ ನಾನು ಎದ್ರು ನಿಂತು ಮಾತಾಡಿದ್ದೀನಿ ನಮ್ಮಕ್ಕ ಆ ಥರ ಎಲ್ಲ ಮಾತಾಡೋಲ್ಲ ನಮ್ಮಕ್ಕ ಯಾರಾದ್ರೂ ಈ ಥರ ಹೇಳ್ತಿದ್ದಾರೆಂದ್ರೆ ಅದನ್ನ ಒಪ್ಕೊಂಡ್ಬಿಡ್ತಾಳೆ ನಾನು ಒಪ್ಕೊಳೋಲ್ಲ ನಾನು ವಾದ ಮಾಡ್ತೀನಿ ನೋಡು ಈ ಥರ ಎಲ್ಲ ಒಪ್ಕೊಳ್ಬಾರ್ದು ಅಂತ ವಾದ ಮಾಡ್ತೀನಿ ನಮ್ಮಕ್ಕ ಅದು ಎಲ್ಲ ಕಷ್ಟ ಕೊಟ್ಟರು ಅವ್ರ ಜೊತೆಯೇ ಅದನ್ನ ಇದು ಮಾಡ್ತಾಳೆ ಸಾಟೌಟ್ ಮಾಡ್ಕೊಳ್ತಾಳೆ ನಾನು ಆ ಥರ ಅಲ್ಲ ನಾನು ಹೇಗೆಂದರೆ ನೇರ ದಿಟ್ಟ ನಿರಂತರ ಆ ಥರ ನೇರ್ವಾಗಿ ಹೇಳ್ತೀನಿ ನೀನು ಸರಿನ ಸರಿ ನೀನು ತಪ್ಪು ಅಂದರೆ ತಪ್ಪು ಅಷ್ಟೇ ಹೀಗೆ ಇರೋದು ನನ್ನ ಗಂಡನ ಮನೆಲೂ ಹಾಗೆ ಇದ್ದೀನಿ ನೀನು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳೋಲ್ಲ ಅವ್ರು ತಪ್ಪಾಗಿದ್ದಾರ ತಪ್ಪು ಅಷ್ಟೇ ನೇರವಾಗಿದ್ದಾರ ನೇರ ಅಷ್ಟೇ ಮುಗೀತು ನಮ್ಮಕ್ಕನೂ ಅಷ್ಟೇ ಈ ಒಂದು ವಿಷಯ ನೋಡ್ತಾ ಬಂದರೆ ನಮ್ಮಕ್ಕನೂ ಕೂಡ ಹೀಗೆ ಇರ್ತಾಳೆ ಅವ್ರ ತಪ್ಪು ಅಂದರೆ ತಪ್ಪು ಅಂತ ಹೇಳಿ ಬಿಡ್ತಾಳೆ ನಾನು ತಪ್ಪು ಮಾಡಿದರು ಕೂಡ ನನ್ನದೇ ತಪ್ಪು ಅಂತ ಹೇಳ್ತಾಳೆ ಅವ್ಳು ತಪ್ಪು ಮಾಡಿದರು ಅವಳು ತಪ್ಪು ಅಂತ ಒಪ್ಕೊಳ್ತಾಳೆ ನಮ್ಮಿಬ್ರಿಗೂ ತುಂಬ ಹೋಲಿಕೆ ಆಗೋದೆಂದ್ರೆ ಕೋಪ ಇಬ್ರಿಗೂ ತುಂಬ ಕೋಪ ಬೇಗ ಬರುತ್ತೆ ಅದು ಹೇಗೆ ಬರುತ್ತೆ ಗೊತ್ತಿಲ್ಲ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ನಮ್ಮಕ್ಕನ ಬಗ್ಗೆ ಯಾರಾದ್ರೂ ನನ್ನ ಮುಂದೆ ಮಾತಾಡಿದರೆ ಸುಮ್ಮನೆ ಬಿಡೋಲ್ಲ ಅವ್ಳು ಮುಂದೆ ಮಾತಾಡಿದರೆ ಸುಮ್ಮನೆ ಹಾಗೆ ಇರ್ತೀನಿ ಆದರೆ ಹಿಂದೆ ಮಾತಾಡಿದರೆ ಮಾತ್ರ ಸುಮ್ಮನೆ ಬಿಡೋ ಸೀನೆ ಇಲ್ಲ ನಾನು ನಮ್ಮಕ್ಕ ಎಷ್ಟು ಕಿತ್ತಾಡ್ತೀವಂದ್ರೆ ಹೇಳೋಕ್ಕೆ ಅಸಾಧ್ಯ ಒಂದು ಪೆನ್ನಿಗೋಸ್ಕರ ಕಿತ್ತಾಡಿದ್ದೀವಿ ಒಂದು ಬಟ್ಟೆಗೋಸ್ಕರ ತುಂಬನೇ ಕಿತ್ತಾಡೋದೆಂದ್ರೆ ಬಟ್ಟೆ ಬ್ಯಾಗು ಅವ್ಳದ್ದು ಏಂದೆ ವಸ್ತು ಇದ್ದರು ನಾನಾಕೊಂಡ್ಬಿಡ್ತೀನಿ ಆದರೆ ನನ್ನ ವಸ್ತುನ ಅವ್ಳಿಗೆ ಕೊಡೋದೇಯಿಲ್ಲ ನಾನು ನಂದು ಎಷ್ಟೋ ವಸ್ತು ಅವ್ಳು ಎತ್ಕೊಂಡೇ ಇರೋಲ್ಲ ಆದ್ರೂ ಅವ್ಳ ಹತ್ರ ನೀನು ಎತ್ಕೊಂಡಿದ್ಯ ಅಂತ ನಾನು ಜಗಳ ಮಾಡ್ತೀನಿ ಅವ್ಳ ಹತ್ರ ನನ್ನ ವಸ್ತುನೂ ಅವ್ಳು ತಗೊಳ್ಳೋದೆಯಿಲ್ಲ ನಾನೇ ಅವ್ಳ ವಸ್ತುನ ಎತ್ಕೊಳ್ತೀನಿ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗೊದೇ ಅದಕ್ಕೆ ಏನೆಂದರೆ ನಮ್ಮನೆಲಿ ನಮ್ಮಕ್ಕ ನಾನಿರಲಿ ನಾನೇ ಸ್ವಲ್ಪ ಡಾಮಿನೆಂಟಿಂಗ್ ಆಗ್ಬಿಡ್ತೀನಿ ಆದರೆ ಈವಾಗ ಆ ಥರ ಆಗೋಲ್ಲ ಯಾಕೆಂದರೆ ನಮ್ಮಕ್ಕನದು ಲೈಫ್ ಸ್ವಲ್ಪ ಇದಾಗಿದ್ದಾಗ ಅವ್ಳು ಬೇಜಾರಲ್ಲಿರ್ತಾಳೆ ಇದು ಮಾಡ್ತಾಳೆನ್ನೋ ಕಾರಣಕ್ಕೆ ನಾನು ನಾನೇ ಎಲ್ಲವನ್ನೂ ಇದು ಮಾಡ್ತಾ ಹೋಗ್ತೀನಿ